ಮನೆಗೆ ಈಗ ನಾವೂ ಅಡಿಗೆ ಮಾಡೋಕ್ ಸಿಲಿಂಡರ್ ಯೂಸ್ ಮಾಡ್ತೀವಿ ಅದು ಸಿಲಿಂಡರ್ ಈಗ ಇಂಗ್ಲೀಷ್ನಾಗ ಎಲ್ ಪಿ ಜಿ ಅಂತ ಅಂತಾರೆ ಅದು ಲ್ ಪಿ ಜಿಗ್ ನಾವು ಭಾಳ ಕೇರ್ಫುಲಾಗಿ ಯೂಸ್ ಮಾಡ್ಬೇಕಾಗ್ತದೆ ಅದು ಯಾಕಂದ್ರೆ ಒಂದೊಂದು ಸಾರಿ ಅದು ಲೀಕ್ ಆಗಿ ಬ್ಲಾಸ್ಟ್ನ ಆಗ್ಬೌದು ಭಾಳ ಜನ ಜೀವನು ಹೋಗ್ತದೆ ಹಿಂಗೆಲ್ಲ ಆಗ್ತಾವ ಅದುಕ್ಕೆ ನಾವು ಅದು ಅದಕ್ಕೆ ತ ಅಂದ್ರೆ ಹಿಂಗೆ ಏನು ನೋಡಲಿ ಲೀಕಾಲತಂಗೆ ಅದೆಲ್ಲ ನೋಡ್ಕೊಬೇಕು ಅಂದ್ರೆ ಭಾಳ ಹಿಂಗೆ ಸುರಕ್ಷತೆ ವಹಿಸ್ಕೋಬೇಕಾಗ್ತದ ಅದು ಯೂಸ್ ಮಾಡ್ವಾಗ ಡೇಲೀ ಅದು ಯೂಸ್ ಮಾಡಾದಮೇಲೆ ರಾತ್ರಿ ಮಲ್ಕೋಮ ಟೈಮಿಗೆ ಆಫ್ ಮಾಡಿ ಮಲ್ಕೊಬೇಕು ಅದು ಏನರ ಹಿಂಗೆ ಸ್ಮೆಲ್ ಹೊಂಟುತ್ತೊ ಅಂತ ಅಂದ್ರೆ ಎಲ್ಲ ವಿಂಡೋಸ್ ಓಪನ್ಯಿಟ್ಟು ಅದು ಏನು ಅದು ಗ್ಯಾಸಿನ ಸ್ಮೆಲ್ ಹೋಗೋತನ ಅದು ವಿಂಡೋಸ್ ಓಪನ್ ಇಡಬೇಕು ಗ್ಯಾಸಿನ ಬಳಿ ಒಂದು ವಿಂಡೊ ಕುಲ್ಲಾನ್ ಇರ್ಬೇಕು ಯಾವಾಗ್ಲು ಡೈಲಿ ಹಿಂಗೆ ಏನರ ಲೀಕ್ ಆಗೋದ್ ಹಿಂಗೆ ಏನರ ಅನಿಸ್ಲತೀತ್ ಅಂದ್ರೆ ಅದು ರೇಗುಲೆಟ್ರ್ ಆಫ್ ಮಾಡ್ಬೇಕು ಅದರದ್ದು ಯಾಕಂದರೆ ಇಂಥವ್ ಭಾಳ ಆಗ್ತಿರ್ತವ ಎಲ್ಲ ಹಿಂಗೆ ಅಂದರೆ ಈಗ ಒಬ್ಬೊಬ್ಬರದೆ ಏನಾಗಿರ್ತದೆ ಹಿಂಗೆ ಅಡಿಗೆ ಮಾಡಿ ಮಾಡೋದು ಅವ್ರು ಹಿಂಗೆ ಕ್ಯಾಂಟೀನ್ ಟೈಪ್ ಮಾಡಿರ್ತಾರೆ ಅದು ಎಲ್ಲ ಅವ್ರು ಅವ್ರ ದಿನಸಲಿಂದ ಅವ್ರು ಅದೆ ಕೆಲ್ಸಯಿರ್ತದೆ ಅದು ಅಡಿಗೆದೆಲ್ಲ ಮಾಡದಿರ್ತದ ಅವರು ಯೂಸ್ ಮಾಡ್ತಾರ ಯೂಸ್ ಮಾಡಿ ಹಿಂಗೆ ಒಂದೊಂದು ದಿನ ಹಂಗೆ ಇಟ್ಟು ಹೋತರ ಅದು ರಾತ್ರಿ ಲೀಕ್ ಆಗಿ ಬ್ಲಾಸ್ಟ್ ಆಗ್ತದೆ ನಾ ಈಗ ರೀಸೆಂಟ್ ನೋಡಿದ್ದೆ ನಮ್ಮ ಕಾಲೇಜಿಗೆ ಬರೋ ಹಾದಿ ಒಳಗೆ ಒಂದು ಅಲ್ಲಿ ಕೋರ್ಟ್ ರೋಡ್ ಅಂತದ ಅಲ್ಲಿ ಕೋರ್ಟ್ ರೋಡ್ ಬಳಿ ಅತ್ತು ಅದು ಸಣ್ಣ ಹೋಟೆಲಿತ್ತು ಅದು ಹೋಟೆಲ್ನಾಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಫುಲ್ ಅದು ಪಾತ್ರ ಶೆಡ್ ಹಿಂದಿತ್ತು ಅಂದ್ರು ಫುಲ್ ಅದೆಲ್ಲ ಹಿಂಗೆ ನೀರಿನ ಕ್ಯಾನ್ಸವೆಲ್ಲ ಇದ್ದೊ ಅವೆಲ್ಲ ಪ್ಲಾಸ್ಟಿಕಿದ್ದವೆಲ್ಲ ಫುಲ್ ಹಿಂಗೆ ಸುಟ್ಟು ಹಿಂಗೆ ಇದಾಗಿದ್ದು ಫುಲ್ ಹಿಂಗೆ ರೋಡಿಗೆ ಆಗಿತ್ತದು ಬ್ಲಾಸ್ಟ ಅದು ಲ್ ಪಿ ಜಿ ಅಂದ್ರೆ ಹಿಂಗೆ ಭಾಳ ಸುರಕ್ಷತೆ ವಹಿಸಿ ಇದು ಮಾಡಬೇಕದು ಅವ್ರು ಅಲ್ಲಿ ಚಲೋ ಐತ ಇನ್ನ ಅಲ್ಲಿ ಯಾರು ಇರಲಿಲ್ಲ ರಾತ್ರಿ ಆಗಿ ರಾತ್ರಿ ಬ್ಲಾಸ್ಟ್ ಆಗದದು ಯಾರು ಇರಲಿಲ್ಲ ಸುತ್ತಮುತ್ತ ಮನೆನು ಇರಲಿಲ್ಲ ಅದಕ್ಕೆ ಅದಕ್ಕೆ ಅಂದರು ಒನ್ ವ ಆಯ್ತಿದು ಬಟ್ ಅಂದ್ರೆ ಅದಕ್ಕೆ ಏನು ಕ್ರಮ ನಾವು ಇದು ಮಾಡ್ಬೇಕಂದ್ರೆ ಒ ಇದು ಮಾಡ್ಬಾರ್ದು ಅದಕ್ಕೆ ಹಿಂಗೆ ಉಳಿಸ್ಬೇಕಾ ಅಂದರೆ ಕ್ರಮಗಳು ವಹಿಸ್ಕೋಳ್ಬೇಕ್ ನಾವು ಹಿಂಗೆ ಅದು ಹಿಂಗೆ ಏನು ಅಂದರೆ ಈಗ ಒಂದು ವೇಳೆ ಅದು ಹಿಂಗೆ ಲೀಕ್ ಆಗೋದ್ ಸೌಂಡದು ಹೊಂಟಿತು ಅಂದ್ರೆ ರೆಗ್ಯುಲೇಟ್ರ್ ಆಫ್ ಮಾಡಬೇಕು ಮಾ ಅಂದ್ರದದು ರೆಗ್ಯುಲೇಟರ್ ಇನ್ ಪೈಪ ಹಿಂಗಂದ್ರೆ ಭಾಳ ವರ್ಷ ಹಿಂಗೆಲ್ಲ ಹಳೇದದು ಇಟ್ಕೊಬಾಡ್ದದು ಅದುಕ್ಕಂಗೆ ರಿಸೆಂಟಾಗಿ ಚೇಂಜ್ ಮಾಡ್ಕೊತಾನೆ ಇರ್ಬೇಕದು ರೆಗ್ಯುಲೇಟ್ರ್ ಪೈಪ್ ಅದು ಇಷ್ಟ್ ಹಿಂಗೆಲ್ಲ ಕ್ಲೀನ್ ಮಾಡ್ಕೊತಿರಬೇಕು ಡೇಲಿ ನೈಟ್ ಕಂಪಲ್ಸರಿ ಅದು ಹಿಂಗೆ ಆಫ್ ಮಾಡ್ಬೇಕು ರೇಗುಲೇಟರ್ ಮತ್ತು ಎಲ್ಲರು ಹಿಂಗೆ ಊರಿಗದು ಹೋಲುತ್ತೆ ಅಂದರು ನಾವು ಅವಾಗ ನಾವು ಆಫ್ ಮಾಡಬೇಕು ಯಾಕಂದ್ರೆ ಭಾಳ ಇಂಥವ್ ನಡಿತಿರ್ತಾವೆ ಅದಕ್ಕೆ ಅದು ಆಫ್ ಮಾಡಬೇಕು ಮತ್ತು ಹೀಗೆ ಹಂಗೆ ಆಫ್ ಮಾಡಬೇಕು ಅದು ಅದ್ರಗೇನ್ರ ಹಿಂಗೆ ಉರಿಯೋದು ಹತ್ತಿತಂಥ ಅಂದರೆ ಅಂದರೆ ಮ್ಯಾಲೆ ಹಿಂಗೆ ಬಕೆಟ್ ಹಾಕಿ ಅದು ಉರಿ ಆರಿಸ್ಬೇಕು ಹಿಂಥವೆಲ್ಲ ಮಾಡಬೇಕು ಅಂದ್ರೆ ಬ್ಲಾಸ್ಟ್ ಆಗೋದ್ ಕಡಿಮೆ ಆಗ್ತವ ಹಿಂಗೆ ಅಂದ್ರೆ ಭಾಳ ಮಕ್ಕಳಿಗಾದ್ರು ಸನಿಹ ಕೂಡಿಸ್ಬಾಡ್ದು ನಾವು ದೊಡ್ಡವರಾಗಿದ್ದು ಅಲ್ಲಿಂದ ಕೇರ್ ತಗೊ ಕೇರ್ ಅಂದ್ರೆ ಅವ್ರಿಗೆ ಸನಿಹ ಹೋಗ್ಲಿಕ್ ಬಿಡಬಾರ್ದು ಈ ಒಂದುವೇಳೆ ಹಿಂಗೆ ಏನರ ಬೆಂಕಿ ಅದು ಹತ್ತಿತು ಅಂದರೆ ಹಿಂಗೆ ಏನರ ಬಟ್ಟೆ ಸುತ್ಬೇಕೆ ಅದಕ್ಕೆ ಜಲ್ದಿ ಅದು ಸಿಲಿಂಡರಿಗೆ ಅಥ್ವ ಏನರ ಒಂದು ಬಕೆಟ್ ಹಾಕಬೇಕು ಅದ್ರ ಮ್ಯಾಲೆ ಹಿಂಗೆ ಬೆಂಕಿ ಅಲ್ಲಿಂದಲ್ಲಿ ಆರಬೇಕಂತ ಇಂಥವ್ ಹಿಂಗೆ ಸಿಟಿ ಜನಗೆಲ್ಲ ಭಾಳ್ ನಡಿತಿರ್ತವ ಇಂಥವ್ ಹಿಂಗೆ ಲೀಕ್ ಆಗಿ ಅದೆಲ್ಲ ಅದಕೆ ಯಾವಾಗು ಹಿಂಗೆ ಚಕ್ ಮಾಡ್ಕೊತಿರಬೇಕು ಗ್ಯಾಸ್ ಕರೆಕ್ಟದ ಇಲ್ಲ ಏನು ಹಿಂಗೆ ಹಿಂಗೇನರ ಲೀಕ್ ಆಗ್ಲತ್ತದೆ ಅಂತೆಲ್ಲ ಚಕ್ ಮಾಡ್ಕೊತಿರಬೇಕು ಅದು ರೇಗುಲೇಟರ್ ಪೈಪ್ ಚೇಂಜ್ ಮಾಡಬೇಕು ಅಂದರೆ ಹಿಂಗೆ ಭಾಳ ಕೇರ್ಫುಲ್ಯಿರಬೇಕು ಅದುಕ್ಕೆ ಹಿಂಗೆ ಎಲ್ಲರ ಊರಿಗೆ ಅದೆಲ್ಲ ಹೊಂಟೆವು ಅಂದ್ರೆ ಅದು ಆಫ್ ಮಾಡಬೇಕು ಬಾ ಹಿಂಗೆ ಸಣ್ಣ ಮಕ್ಕಳಿಗದ್ರ್ ಸನಿಹ ಹೋಲಕ್ ಬಿಡ್ಬಾರ್ದು ಬಿಡಬಾರ್ದು ಮತ್ತು ಭಾಳ ಹಿಂಗೆ ಕೇರ್ ತಗೊಂಡು ಇದು ಮಾಡಬೇಕು ಹಿಂಗೆ ಬ್ಲಾಸ್ಟಾಗಿ ಭಾಳ್ ಜನ ಜೀವನು ಹೊಬೋದು ಅದ್ರಾಗೆ ಅದಕ್ಕೆ ಅದಕ್ಕೆ ನಮ್ಮದು ಇದ್ರಂಗೆ ನಾವು ಇರಬೇಕು ಮತ್ತು ಅದಕ್ಕೆ ಎಲ್ಲ ಪ್ರಿಕಾಷನ್ಸ್ ತೊಬೇಕು ತೊಗೊಬೇಕ್ ಅದು ಗ್ಯಾಸ್ ಆಫ್ ಮಾಡ್ಬೇಕು ಡೈಲಿ ಅದುರ್ಲಿಂತ ಹಿಂಗೆ ಎಣ್ಣೆನೊ ಓ ಕಾಯಿಸ್ಲಿಕ್ ಇಟ್ಟೆವಂತಂದರು ಜಾಸ್ತಿ ಒಳ ತಗಗಣ್ಣು ಎಣ್ಣೆ ಬೌವುಲ್ನಾಗ ಬೆಂಕಿ ಹತ್ತಿ ಗ್ಲ್ಯಾಸ್ ಗ್ಯಾಸ್ ಬ್ಲಾಸ್ಟ್ ಆಗೊ ಚಾನ್ಸಸ್ನು ಇರ್ತವೆ ಅದಕ್ಕೆ ಏನು ಮಾಡಬೇಕದು ಎಣ್ಣೆ ಬೊಗುಣಿ ಒಯ್ದು ಬಾಳಾಗ ಬಿಡ್ಬೇಕು ಅದಕ್ಕೆ ಅದು ಅದು ಬೆಂಕಿ ಆರೋಗ್ತದೆ ಅದಕ್ಕೆ ಎಲ್ಲ ಹಿಂಗೆಲ್ಲ ಭಾಳ ಪ್ರಾಬ್ಲಮ್ಸ್ ಆಗ್ತಾವ ಅದಕ್ಕೇ ಅದು ಚಲೋ ಅಂದ್ರೆ ನಮ್ಮ ಪ್ರಿಕಾಷನ್ಸ್ ಇಟ್ಟುಕೊಂಡ್ ನಾವು ಯೂಸ್ ಮಾಡಬೇಕದು ಹಿಂಗೆಲ್ಲ ಭಾಳ ಇದು ಆತಿರ್ತವ ಈಗ ಇಲ್ಲಿ ನಾ ಕಾಲೇಜ್ನಾಗೆ ಬರುವಾಗೆ ನೋಡಿದಲ್ಲಿ ಹಿಂಗೆ ಬ್ಲಾಸ್ಟಾಗಿ ಫುಲ್ ಹೆಂಗೆ ಏನು ಹಿಂಗೆ ಮನುಷ್ಯರು ಕೂನ ಸಿಗೋಲ್ಲ ಅದ್ರಲ್ಲಿ ಹಿಂಗೆ ಏನರ ಬ್ಲಾಸ್ಟಾಗಿ ಹೋದರು ಅಂದ್ರೆ ಫುಲ್ಲೆಲ್ಲ ಹಿಂಗೆ ಬೂದಿ ಬೂದಿ ಆಗೋಗಿರ್ತಾರೆ ಅದಕ್ಕೆ ನಮ್ಮ ನಾ ಅಂದ್ರೆ ನಮ್ದು ಚಲೋ ಎಲ್ಲ ನಾವು ಯೂಸ್ ಮಾಡಬೇಕು ಕಿಟಕಿ ಓಪನ್ ಇಡಬೇಕು ಡೈಲಿ ಆಫ್ ಮಾಡಬೇಕು ಇದೆಲ್ಲ ಮಾಡಬೇಕು ಅದು ಚಲೋ ಅದಾ ಬಟ್ ಅಂದರೆ ಬಿ ಪ್ರಿಕಾಷನ್ಸ್ ಯೂಸ್ ಮಾಡಿ ಚಲೋ ಯೂಸ್ ಮಾಡ್ಬೇಕು ಅದಕ್ಕೆ